ಹೆಲೋ ಆಂ ನನ್ನೆಸ್ರು ಪ್ರತ್ಯುಕ್ತ ಅಂತ್ಹೇಳಿ ನನಗೆ ಆ್ಯಕ್ಚುಲಿ ನಾನು ಇಲ್ಲಿ ಏನೇನು ಪ್ಲೇಸ್ ಇದೆ ಅಂಥೇಳ್ಬಿಟು ಬೆಂಗಳೂರ್ಗೆ ಹೊಸ್ದಾಗಿ ಬಂದಿದ್ದೀನಿ ಸೊ ನಂಗಿಲ್ಲಿ ಯಾವರೀತಿ ಇದೆ ಏನು ಎತ್ತ ಏನೂ ಗೊತ್ತಿಲ್ಲ ಹೊಸ್ದಾಗಿ ಏನಾದ್ರು ನೋಡೊವಂಥದ್ದು ಇದೆಯಾ ಹೋಟೆಲು ಫುಡ್ ಯಾವುದು ಚೆನ್ನಾಗಿರುತ್ತೆ ಒಂದು ಸ್ವಲ್ಪ ಅದ್ರ ಬಗ್ಗೆ ಮಾಹಿತಿ ಕೊಡ್ತೀರಾ

ಹೌದಾ ಓಕೆ

ಓಕೆ ಸ್ಟೇ ಮಾಡೋಕ್ಕೆ ಇರೊತ್ತಾ ಓಕೆ ಓಕೆ ಓಕೆ

ಹೌದಾ ನಾನು ಬಂದು ಇಲ್ಲಿ ಆಂಧ್ರ ಕಡೆಯಿಂದ ಬಂದಿದ್ದೀನಿ ಓಕೆ ಇಲ್ಲಿ ನಂಗೆ ಅಂದರೆ ಒಂಚೂರು ಭಾಷೆಯೂ ಸ್ವಲ್ಪ ತೊಂದರೆ ಆಗ್ಬೋದು ಒಂಚೂರು ಹೆಲ್ಪ್ ಮಾಡ್ತೀರಾ ನನಗೆ ಓಕೆ ಇಲ್ಲಿ ಮೋಸ್ಟು ಅಟ್ರ್ಯಾಕ್ಟಿವ್ ಪ್ಲೇಸ್ ಯಾವುದು ಲಾಲ್ಬಾಗ್ ಸೊ ಏನಲ್ಲಿ ಸ್ಪೆಷಲ್ ಅಂಥದ್ದು ಓಕೆ ಲಾಲ್ಬಾಗ್ನಲ್ಲಿ ಸ್ಪೆಷಲ್ ಏನು ಓಕೆ ಆಂ ಹಾಂ ಹಾಂ ಹಾಂ ಓಕೆ ಅಂದರೆ ಯಾವ್ದಾದ್ರು ಒಂದು ತೀಮ್ ಇಟ್ಕೊಂಡು ಅವ್ರು ಅದ್ರ ಬಗ್ಗೆ ಫ್ಲವರ್ ಶೋನ ರೆಡಿ ಮಾಡ್ತಾರೆ ಓಕೆ ಅದ್ರ ಬಗ್ಗೆ ಅದರಿಂದ ನಮಗೆ ಏನಾರೊಂದು ಇನ್ಫೊಮೇ ಇನ್ಫೊಮೇಷನ್ ಅನ್ನೋದು ಸಿಗುತ್ತೆ ಅಂತಾಯ್ತು ಅಲ್ಲಿಗೆ ಹಾಂ ಹಾಂ ಹಾಂ ಹೌದು ತೀಮ್ ಅಂತ ಹೇಳಿದ್ರಲ್ಲ ಇದು ಪರ್ಟಿಕ್ಯುಲರ್ ದಿನ ಅಥ್ವಾ ಪರ್ಟಿಕ್ಯುಲರ್ ಮಂತಲ್ಲಿ ಅಂತೇನಾದ್ರೂ ನಡೆಯುತ್ತಾ ಅಥ್ವಾ ಎನಿ ಟೈಮ್ ಇರುತ್ತಾ ಓಕೆ ಯಾವ ಮಂತು ಆಂ ಹಾಂ ಡಿಸೆಂಬರ್ ಇಲ್ಲ ಸೆಪ್ಟೆಂಬರಲ್ಲಾ ಅಕ್ಟೋಬರಲ್ಲಾ ಓಕೆ ಓಕೆ ಅಕ್ಟೋಬರ್ ಅಂದ್ರೆ ಸ್ಟಾರ್ಟಿಂಗ್ ಇಂದಾನೆ ಸ್ಟಾರ್ಟಾಗಿರುತ್ತಾ ಫಿಫ್ಟೀನ್ ಡೇಸ್ ಇರುತ್ತೆ ಅಂದರೆ ಒಂದ್ರಿಂದಲೇ ಸ್ಟಾರ್ಟ್ ಆಗುತ್ತಾ ಅಥ್ವಾ ಮಿಡಲಲ್ಲಿ ಏನಾದ್ರು ಸ್ಟಾರ್ಟ್ ಮಾಡಿ ಹೌದಾ ಅಂದರೆ ಗಿಡಗಳು ಅಂತಂದ್ರಲ್ಲ ಅಂದರೆ ಯಾವ್ಯಾವ ಥರದ್ದೂ ನೋಡ್ಬೋದು ಅಂದರೆ ಜಸ್ಟ್ ಶೋ ಗಿಡಗಳು ಇರುತ್ತಾ ಇಲ್ಲ ಇನ್ನು ವೆರೈಟೀಸ್ ಆಫ್ ಗಿಡಾಸ್ ಅಂದರೆ ಗಿಡ ಮರಗಳಿರುತ್ತಾ ಅಂದರೆ ತುಂಬ ವರ್ಷಗಳಿಂದ ಇರುವಂಥವಿರುತ್ತಾ ಹೌದಾ ಓಕೆ ಮತ್ತೆ ಇಲ್ಲಿ ಪ್ಲೇಸ್ ಅಂತಂದ್ರೆ ಯಾವುದೋ ಇದೂ ಯಾವುದೋ ಒಂದು ಕೇಳಿಪಟ್ಟೆ ಒಂದು ಬೆಟ್ಟವೋ ಯಾವುದೋ ಅಂತ ಹೇಳ್ತಿದ್ರು ನಂದಿ ಯಾವುದೋ ಅಂತ ಹೇಳ್ತಿದ್ರಲ್ಲ ಅದು ಓಕೆ ಅದು ಯಾವ್ಥರ ಅಂದರೆ ಎಷ್ಟೊತ್ತಿಗೆ ಹೋಗ್ಬೋದು ವಿಸಿಟ್ಗೆ ಓಕೆ ಅಂದ್ರೆ ಫುಲ್ ಸ್ಪಾಗಿರುತ್ತಾ ಹೌದಾ ಎಕ್ಸ್ಪೀರ್ಯನ್ಸು ತುಂಬ ಚೆನ್ನಾಗಿರುತ್ತೆ ಹಾಗಾದ್ರೆ ಅಂದರೆ ಈ ಕಡೆ ನಿಯರ್ ಬೈ ಫಾಲ್ಸ್ ಆ ಥರದ್ದು ಯಾವ್ದಾರು ಇದೆಯ ಝೂ ಆಗಲಿ ಝೂ ಝೂ ಇಲ್ವಾ ಓಕೆ ಟೆಂಪಲ್ ಯಾವ್ದಿದೆ ಅಟ್ರ್ಯಾಕ್ಟಿವಾಗಿ ಈಗಿರೋವಂಥದ್ದು ಓಕೆ ಲಾರ್ಡ್ ಕೃಷ್ಣ ಅಂತ ಹೇಳುತ್ತಿದ್ರು ಹೌದಾ ಓಕೆ ಓಕೆ ಅಲ್ಲಿಗೆ ನಿಯರ್ ಬೈ ಇನ್ನೂ ಬೇರೆ ಪ್ಲೇಸಸ್ ಯಾವುದಿದೆ ಟೆಂಪಲ್ಗೋಗಿ ಅಲ್ಲಿಂದ ಬೇರೆ ಕಡೆ ಹೋಗೋಕ್ಕೆ ಯಾವುದು ಹೌದಾ ಯಾವ ಏರಿಯಾ ಅದು ಯಾವ ಏರಿಯಾ ಹೌದು ಇಸ್ಕನ್ ಅಂದ್ರಲ್ಲ ಅಲ್ಲಿಗೆ ಯಾವರೀತಿ ಹೋಗ್ಬೋದು ಅಂದರೆ ನಾರ್ಮಲಾಗಿ ಕ್ಯಾಬ್ ಏನಾರು ಬುಕ್ ಮಾಡ್ಕೊಬೇಕಾ ಇಲ್ಲ ಬಸ್ ಫೆಸಿಲಿಟಿ ಇದೆಯ ಓಕೆ ಮೆಟ್ರೋ ಇದೆಯ ಹಾಗಾದ್ರೆ ಮೆಟ್ರೋ ಅಂತಂದ್ರೆ ಈಗ ಎಲ್ಲಿ ಇಳ್ಕೊಂಡು ನಾವು ಮೆಟ್ರೋದಿಂದ ಹತ್ಬೇಕಾಗುತ್ತೆ ಹಾಂ ಅಂದರೆ ಮೆಜೆಸ್ಟಿಕ್ ಇಂದಲೂ ಬರಬೋದ ಹೌದಾ ಓಕೆ